ಹಲೋ

ಹಾಂ ನಾವು ಕಸ್ಟಮರ್ ಮಾತಾಡ್ತಾ ಇರೋದು ನಮ್ಮ ಮೊಬೈಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಸ್ವಲ್ಪ ನಿಮ್ಮ ಷಾಪಲ್ಲಿ ಯಾವ ಯಾವ ಥರದ ಮೊಬೈಲ್ ಇವೆ ಅಂದರೆ ಯಾವ ಯಾವ ಟೈಪ್ ಇದೆ ಅಂತ ಹೇಳ್ಬೋದಾ ಹೌದಾ ರಿಯಲ್ಮೀಗೆ ಎಷ್ಟು ಪ್ರೈಸ್ ತರ್ಟಿ ಫೈವ್ ಐಫೋನ್ದು ಸಿಕ್ಸ್ಟಿ ಥೌಸಂಡಾ ಐಫೋನ್ ಸ್ವಲ್ಪ ಕಮ್ಮಿ ಆಗ್ಬೋದಾ ಹೌದ್ ರೀ ಮತ್ತೆ ಅದ್ರ ಕ್ವಾಲಿಟಿ ಹೌದ್ ರೀ ಮತ್ತೆ ಕ್ಯಾಮರಾ ಅದು ಸರ್ಯಾಗಿ ಇದೆಯಾ ಹಾಂ ಮತ್ತೆ ಹಾಂ ಯಾವ ಕಂಪ್ನಿ ಹೌದಾ ರೀ ಮತ್ತೆ ಬೇರೇದು ಏನೂ ಇಲ್ಲವಾ ಹಾಂ ಕಲರ್ಸು ನಮ್ದು ಹಾಂ ಹೌದಾ ರೀ ಕ್ಯಾಮರಾ ಅದೆಲ್ಲ ಸರ್ಯಾಗಿ ಇದಾವಾ ಮತ್ತೆ ಕ್ವಾಲಿಟಿ ಎಲ್ಲ ಅದರ ಟೈಪ್ಸ್ ಬರುತ್ತಾ ಹೌದಾ ರೀ ರೀಪ್ಲೇಸ್ ಮತ್ತೆ ಬೇರೆ ಮೊಬೈಲ್ದು

ಎಕ್ಸ್ಚೇಂಜ್ ಮಾಡ್ಬೋದಾ ರೀ ನಾವು ಏನಾರೂ ಆಯಿತು ಅಂದರೆ ರಿಪೇರಿ ಅದು ಮಾಡಿಕೊಡ್ಬೋದಾ ಹಾಂ ಹಾಂ ನಾವು ಬಂದು ನಿಮ್ಮ ಹತ್ತಿರ ಮಾತಾಡ್ತೀನಿ ತೊಗೊಳಿ ಷಾಪಿಗೆ ಬಂದು